ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿರುವ ಕೆಲವು ಪ್ರಾರ್ಥನಾ ಸ್ಥಳಗಳು ಯಾವುವು ಈ ಸಂಪ್ರದಾಯ ಮತ್ತು ಹಬ್ಬಗಳು ಜಿಲ್ಲೆಯ ಸಮುದಾಯ ಮತ್ತು ಅನನ್ಯತೆಗೆ ನೀಡುವ ಕೊಡುಗೆ ಏನು ನಮ್ಮ ಜಿಲ್ಲೆಯಲ್ಲಿ ಇರುವ ಪ್ರಾರ್ಥನಾ ಸ್ಥಳಗಳೆಂದರೆ ಎಲ್ಲ ಜಾತಿಯ ಬಾಂಧವರಿಗೂ ಅವರವರದೇ ಆದ ಪ್ರಾರ್ಥನಾ ಸ್ಥಳಗಳಿವೆ ಅಂದರೆ ಮುಸ್ಲಿಮ್ಸರಿಗೆ ಮಸೀದಿ ಇರ್ಬೋದು ಕ್ರಿಶ್ಚಿಯನ್ಸರಿಗೆ ಚರ್ಚ್ ಇರ್ಬೋದು ನಮ್ಮ ಸಾ ಹಿಂದೂಗಳಿಗೆ ಅವರವರ ದೇವಸ್ಥಾನಗಳೇ ಅವರಿಗೆ ಪ್ರಾರ್ಥನಾ ಸ್ಥಳಗಳಾಗುತ್ತವೆ ಹಬ್ಬಗಳಂತ ಬಂದಾಗ ಎಲ್ಲರೂ ಕೂಡಿ ಅವರವರ ಪರಂಪರೆಯ ಹಬ್ಬಗಳನ್ನು ಅವರವರ ಸಾಂಸ್ಕೃತಿಕ ಹಬ್ಬಗಳನ್ನು ಅವರವರೇ ಆಚರಿಸಿಕೊಳ್ಳುತ್ತಾರೆ ಅದರಲ್ಲಿ ಎಲ್ಲರೂ ಕೂಡಿಕೊಂಡು ಚೆನ್ನಾಗಿ ನಡ್ದ್ಕೊಳ್ತಾರೆ ಸಾಂಸ್ಕೃತಿಕವಾಗಿ ಜಿಲ್ಲೆಯ ಮಟ್ಟದಲ್ಲಿ ಸಾಂಸ್ಕೃತಿಕವಾಗಿ ಬರುವಂಥ ಹಬ್ಬಗಳಾಯಿತು ಜಾತ್ರೆಯಾಯಿತು ಏನಾದರೂ ಸಮುದಾಯ ಸಾಂಸ್ಕೃತಿಕವಾಯಿತು ಎಲ್ಲದರಲ್ಲೂ ಎಲ್ಲರೂ ರುಚಿ ಎಲ್ಲರೂ ಒಳಗೊಂಡು ಪಾಲ್ ಪಾಲನೆ ಮಾಡ್ತಾರೆ ಆಯಾ ಜಿಲ್ಲೆಯ ನಮ್ಮ ಜಿಲ್ಲೆಯ ಆಹಾರಗಳಾದಂತಹ ಎಲ್ಲ ವಿಶಿಷ್ಟ ವೈಶಿಷ್ಟ್ಯಗಳನ್ನು ಅಲ್ಲಿ ಅಲ್ಲಿ ನಾವು ಖುಷಿಯಿಂದ ಆನಂದಿಸುತ್ತೇವೆ